ನನಗೆ ಈ ರಾಜಕೀಯ ಸಾಮಾಜಿಕ ಸುದ್ದಿಗಳಲ್ಲಿ ಆಸಕ್ತಿ ಇಲ್ಲ ನಾವು ರಾಜಕೀಯದಲ್ಲಿ ಅನೇಕ ರೀತಿಯ ನೀತಿಗಳು ಘಟನೆಗಳನ್ನು ಅನುಸರಿಸುತ್ತೇವೆ ಹಾಗೇ ಇವಾಗಿನ ಸುದ್ದಿಗಳು ನೋಡಿದರೆ ತುಂಬಾ ಸ್ಪರ್ಧಾತ್ಮಕವಾಗಿದೆ ಹಾಗೂ ದೇಶವನ್ನು ಮುಂದೆ ತರಲು ತುಂಬಾ ಪ್ರಯತ್ನ ಮಾಡುತ್ತದೆ